ನಮ್ಮ ಪೂರ್ವಜರು ಒಂದು ಮಾತನ್ನು ಹೇಳ್ತಾಯಿದ್ದರು ಅಯ್ಯೋ ನನ್ನ ಬೆಳೆಯೆಲ್ಲ ಹಾಳಾಯ್ತು ಮಳೆ ಬರಲೆ ಇಲ್ಲ ಅಂತ ಕೆಲವರು ಹೇಳಿದ್ರೆ ಅಯ್ಯೋ ಅತೀಯಾದ ಮಳೆಯಿಂದ ನನ್ನ ಬೆಳೆಯಲ್ಲ ನಾಶ ಆಯಿತು ಅಂತ ನಮ್ಮ ಹಿರಿಯರು ಹೇಳ್ತಾ ಇರೋವಂಥ ಸಂದರ್ಭಗಳು ನಮ್ಮ ಕಿವಿಗೆ ನಮ್ಮ ಕಿವಿಯಲ್ಲಿ ಇನ್ನೂ ಗುಯ್ ಗುಡ್ತಾ ಇದೆ ಅಂದರೆ ತಪ್ಪಾಗಲ್ಲ ಅಂದರೆ ಹಳೆಯ ಪದ್ದತಿಗೂ ಇತ್ತೀಚಿನ ಆಧುನಿಕ ಪದ್ದತಿಗೂ ಏನೆಲ್ಲಾ ವ್ಯತ್ಯಾಸ ಇದೆ ಆಧುನಿಕ ಪದ್ಧತಿಯಲ್ಲಿ ನಮಗೆ ತುಂಬಾ ಅನುಕೂಲಗಳಿದೆ ಅಂತಹೇಳಿದ್ರೆ ತಪ್ಪಾಗಲ್ಲ ಕೃಷಿ ಆಗಿರ್ಬೋದು ಮೀನುಗಾರಿಕೆ ಪಶುಸಂಗೋಪನೆ ಹೈನುಗಾರಿಕೆ ಹೀಗೆ ಪ್ರತಿಯೊಂದೂ ಹಂತದಲ್ಲೂ ಸಹಿತ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾವು ತಂತ್ರಜ್ಞಾನವನ್ನು ಇಂದು ಅತ್ಯುತ್ತಮವಾಗಿ ಬಳಸ್ಕೋತಿದೀವಿ ಉತ್ತಮವಾದ ಇಳುವರಿಯನ್ನು ಪಡೀಲಿಕ್ಕೆ ಅತ್ಯಂತ ಗುಣಮಟ್ಟದ ಒಂದು ಇಳುವರಿಯನ್ನು ಪಡಿಯಲಿಕ್ಕೆ ನಮಗೆ ತಂತ್ರಜ್ಞಾನವು ಬಹಳಾ ಅನುಕೂಲ ಆಗ್ತಾಯಿದೆ ಈ ಈ ಹಿಂದೆ ನಮಗೆ ಮಳೆ ಎಂದು ಬರುತ್ತೆ ಏನು ಹವಾಮಾನ ಹೇಗೆ ಈ ಥರ ಒಂದು ತಿಳೀತಾ ಇರಲಿಲ್ಲ ಆದರೆ ಇತ್ತೀಚಿನ ಆಧುನಿಕ ಯುಗದಲ್ಲಿ ಚಂದ್ರಮಾನ ಚಂದ್ರನಮೇಲೆ ನಾವು ಸವಾರಿ ಇಟ್ಟಂಥ ಯುಗ ಇದು ಹಾಗಾಗಿ ಹವಾಮಾನವನ್ನು ಮುಂದೆನೇ ನೀರೀಕ್ಷಿಸಿ ಅಂಥಾ ಒಂದು ಬೆಳೆಗಳನ್ನು ಅವರು ಅಂಥಾ ಒಂದು ಫಾರ್ಮಿಂಗ್ ಟೆಕ್ನಿಕ್ಸ್ನ ಅವ್ರುನ್ನು ಬಳಸಿ ಅದರಲ್ಲಿ ಅವರು ಇಳುವರಿಯನ್ನು ಪಡೀತಾ ಇದ್ದಾರೆ ಸೊ ಇದೂ ಖಂಡಿತವಾಗಲೂ ಇತ್ತ ಇತ್ತೀಚಿನ ಒಂದು ಉತ್ತಮ ಗುಣಮಟ್ಟದ ಬೆಳವಣಿಗೆ ಅಂತಾ ಹೇಳ್ಬೋದು ಇನ್ನು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗಳಿಂದ ಅನೇಕ ರೀತಿಯ ಜನ ನಾನಾ ಭಾಗದ ಜನ ಪ್ರಪಂಚದಾದ್ಯಂತ ನಾನಾ ಭಾಗದ ಜನ ತಮ್ಮ ಒಂದು ಅನಿಸಿಕೆಗಳನ್ನು ತಮ್ಮ ಅಭಿಪ್ರಾಯಗಳನ್ನು ಟಿಪ್ಸ್ಗಳನ್ನು ಶೇರ್ ಮಾಡಿಕೊಂಡಿರ್ತಾರೆ ಸೊ ಈ ಎಲ್ಲ ಒಂದು ಇದನ್ನು ವಿಡಿಯೋಗಳನ್ನು ನೋಡಿ ಅವರಿಗೆ ಸೋಷಿಯಲ್ ಮೀಡಿಯಾನಿಂದ ಬಹಳಷ್ಟು ಅನುಕೂಲ ಆಗಿರ್ತಕ್ಕಂಥದ್ದಂದ್ರೆ ಅವರು ತಮ್ಮ ಅನಿಸಿಕೆಗಳನ್ನು ಮತ್ತೊಬ್ಬರ ಜೊತೆ ಹಂಚಿಕೊಂಡು ಆ ಒಂದು ನಿಟ್ಟಿನಲ್ಲಿ ಇವರು ಕಾರ್ಯಪ್ರವೃತರಾಗ್ತಾರೆ ಹೊಸ ಹೊಸ ಬೆಳೆಗಳನ್ನು ಅವರು ಬೆಳೀಲಿಕ್ಕೆ ಹೋಗ್ತಾರೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾರೆ ಹೆಚ್ಚಿನ ಇಳುವರಿಯನ್ನು ಪಡೀತ ಇದ್ದಾರೆ ಖಂಡಿತವಾಗಲೂ ಯಶಸ್ಸನ್ನ ಪಡೀತ ಇದ್ದಾರೆ ಇನ್ನು ಆಧುನಿಕ ಯಂತ್ರೋಪಕರಣಗಳು ಆಧುನಿಕ ರಾಸಾಯನಿಕಗಳು ಉತ್ತಮ ಗುಣಮಟ್ಟದ ಸಾವಯವ ಗೊಬ್ಬರಗಳು ಸೊ ಇವೆಲ್ಲ ಬಳಸಿಕೊಂಡು ಅವರು ಖಂಡಿತವಾಗಲೂ ಒಳ್ಳೆಯ ಒಂದು ಫಸಲನ್ನು ತಗೋಬಹುದು ಸೊ ಆ ನಿಟ್ಟಿನಲ್ಲಿ ಯುವಕರು ಹೆಚ್ಚಿನ ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಬೇಕಾಗಿದೆ ಇನ್ನೂ ಹೆಚ್ಚಿನ ಯುವಕರು ಈ ಒಂದು ಕೃಷಿಯಲ್ಲಿ ಪಶುಸಂಗೋಪನೆಯಲ್ಲಿ ಹೈನುಗಾರಿಕೆ ಹೀಗೆ ಪ್ರತಿಯೊಂದರಲ್ಲೂ ಭಾಗವಹಿಸಿದ್ದೆ ಆದಲ್ಲಿ ನಮಗೆ ಉತ್ತಮವಾದ ಫಸಲು ಕಾಣ್ಬೋದು ಡಿವಿಜಿಯವರ ಮುಕ್ತಕ ಕೇಳಿಲ್ವೇ ಹೊಸ ಚಿಗುರು ಹಳೆಬೇರು ಕೂಡಿರಲು ಮರ ಸೊಬಗು ಹೊಸಯುಕ್ತಿ ಹಳೆತತ್ವದೊಡಗೂಡೆ ಧರ್ಮ ಋಷಿವಾಕ್ಯದೊಡನೆ ವಿಜ್ಞಾನಕಲೆ ಮೇಳವಿಸಿ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಹಾಗೇ ಅಂದರೆ ಹಿಂದಿನ ಕಾಲದ ಒಂದು ತತ್ವಗಳನ್ನು ಬಳಸಿಕೊಂಡು ಇತ್ತೀಚಿನ ಆಧುನಿಕತೆಯನ್ನು ನಾವು ಬಳಸಿಕೊಂಡು ಎರಡು ಸಮ್ಮಿಳಿತಗೊಂಡಲ್ಲಿ ನಾವು ಉತ್ತಮವಾದ ಫಸಲನ್ನ ಎಲ್ಲ ಕ್ಷೇತ್ರಗಳಲ್ಲೂ ಪಡೆಯಬಹುದಾಗಿದೆ ಹಾಗೆಯೇ ಇದು ಹೈಬ್ರೀಡ್ ಯುಗ ಒಂದು ಮತ್ತು ಆಧುನಿಕತೆ ಮತ್ತು ಜನರ ಒಂದು ಆಶೆ ಅಭಿಲಾ ಅಭಿ ಅಭಿಲಾಷೆಗಳಿಗೆ ತಕ್ಕಂತೆ ಫಸಲನ್ನ ತೆಗೆಯುವಂಥ ಯುಗ ಹೈಬ್ರೀಡ್ ಈಗ ನೀವು ಇದನ್ನೇ ಕಾಣ್ಬೋದು ಫ್ಲವರ್ ಮಾ ಮಾರ್ಕೆಟ್ ಹೂ ಮಾರುಕಟ್ಟೆಯಲ್ಲಿ ನಾನಾ ರೀತಿಯ ಹೂಗಳನ್ನು ಕಾಣ್ಬೋದು ಹೈಬ್ರೀಡ್ ಹೂಗಳನ್ನು ಕಾಣ್ಬೋದು ಉತ್ತಮ ಫಸಲನ್ನು ಕಾಣ್ಬೋದು ಹೆಚ್ಚಿನ ಇಳುವರಿಯನ್ನು ಪಡೆದು ಉತ್ತಮ ಲಾಭಾಂಶವನ್ನು ಪಡೀತ ಇದ್ದಾರೆ ಆಧುನಿಕತೆಯಿಂದ ಹಾಗಾಗಿ ಅವರ ಜೀವನ ಮಟ್ಟವನ್ನು ಕೂಡಾ ಸುಧಾರಿಸ್ಕೋಬೋದು ಹೆಚ್ಚಿನಾ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರಗಳಲ್ಲಿದ್ದವರು ತುಂಬಾ ಡೆವಲಪ್ ಆಗಿರ್ತಾರೆ ತುಂಬ ತುಂಬಾ ಮುಂದುವರಿತಾರೆ ಆರ್ಥಿಕ ಆರ್ಥಿಕವಾಗಿ ತುಂಬ ಅಭಿವೃದ್ಧಿಯನ್ನು ಕಾಣ್ಬೋದು ಹಾಗೇ ತಮ್ಮ ಇಳುವರಿಯನ್ನು ಇತರೇ ದೇಶಗಳಿಗೆ ಇತರೇ ಪ್ರಾಂತ್ಯಗಳಿಗೆ ಅವರು ರಫ್ತು ಮಾಡ್ಬೋದು ಅದರಿಂದ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಕೂಡಾ ಖಂಡಿತವಾಗ್ಲು ಅವರು ಡೆವಲಪ್ ಸುಧಾರಿಸ್ಬಹುದು ಅಂತ ಹೇಳ್ತಾ ಆಧುನಿಕತೆಯಿಂದ ಖಂಡಿತವಾಗಲು ನಾವು ಪ್ರತಿಯೊಂದು ಕ್ಷೇತ್ರದಲ್ಲೂ ಒಳಿತು ಕೆಡುತುಗಳು ಎರಡೂ ಇರುವುದರಿಂದ ಒಳಿತನ್ನು ಅತ್ಯುತ್ತಮವಾಗಿ ಸದ್ಭಳಕೆ ಮಾಡಿಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ದೇಶವನ್ನು ಮುಂದೆ ಸಾಗಿಸುವತ್ತ ಕೊಂಡೊಯ್ಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು